ಪುಸ್ತಕಗಳು ಜೀವನಕ್ಕೆ ಉತ್ತಮ ಸ್ನೇಹಿತ ಇದ್ದನ ಇದ್ದಂಗೆ ಅಂಥ ಒಂದು ಸ್ನೇಹಿತರನ್ನು ನಾವು ಸಂಪಾದಿಸೋದರಿಂದಾಗಿ ನಮ್ಮ ಜ್ಞಾನವರ್ಧನೆಯು ಆಗೋದು ಸಹಜ ಅನುಭವ ನನಗೆ ಅಂಥ ಒಂದು ಪುಸ್ತಕದಲ್ಲಿ ನಾನು ಮೆಚ್ಚಿಕೊಂಡಂಥ ಪುಸ್ತಕ ಅದು ಸಾರಾ ಅಬೂಬಕ್ಕರು ಬರೆದಂಥ ಒಂದು ಪುಸ್ತಕ ಅದು ಭಾಳ ಅವರು ಆ ಮುಸ್ಲಿಮ್ ಘಟನೆಗಳನ್ನ ಅದರಲ್ಲಿ ಅವರು ವಿರೋಧಿಸ್ತಾ ಇದ್ರೂ ಒಬ್ಬ ಮುಸ್ಲಿಮ್ ಮಹಿಳೆಯಾಗಿ ಮುಸ್ಲಿಮ್ ಘಟನೆಯನ್ನೇ ಅವರು ಅದರಲ್ಲಿ ವಿರೋಧಿಸ್ತಾ ಇರುವಂತಹ ಒಂದು ಉತ್ತಮವಾದಂಥ ಪುಸ್ತಕ ಆಗ್ತಾ ಇದೆ ಅಂಥ ಒಂದು ವಿರೋ ಮುಸ್ಲಿಮ್ ಅವ್ರದ್ದು ನ್ಯಾಯಗಳನ್ನು ವಿರೋಧಿಸಿದಂಥ ಪ್ರಪ್ರಥಮ ಮಹಿಳೆಯೇ ಸಾರಾ ಅಬೂಬಕ್ಕರ್ ಅನ್ನುವುದು ನನ್ಗೆ ತುಂಬ ಹಿಡಿಸುವಂಥದ್ದು ಅಂಥ ದಿಟ್ಟ ಮಹಿಳೆ ಸ ಸಾರಾ ಅಬೂಬಕ್ಕರ್ ಅವರು ಆ ಪುಸ್ತಕದಲ್ಲಿ ತಮ್ಮ ನೈಜ ಘಟನೆಗಳನ್ನು ಬರೆದಾಗ ಅದಕ್ಕೆ ಮುಸ್ಲಿಮ್ ಜನಾಂಗದವರು ಭಾಳ ಅವರು ವಿರೋಧನ ಮಾಡ್ತಾ ಹೋಗ್ತಾ ಇದ್ದಾರೆ ಅಂಥ ಒಂದು ವಿರೋಧವನ್ನೂ ಕೂಡ ಧೈರ್ಯದಿಂದ ಎದುರಿಸಿದಂಥ ದಿಟ್ಟ ಮಹಿಳೆ ಸಾರಾ ಅಬೂಬಕ್ಕರು ಆಗಿದ್ದಾರೆ ಅದ್ರ ಜೊತೆಗೆ ಮಹಾಭಾರತದಲ್ಲಿ ಬರುವಂಥ ಏಕಲವ್ಯನ ಪಾತ್ರ ಅದು ಅತ್ಯಂತ ಉಪೇಕ್ಷಿತವಾದಂಥ ಅಲಕ್ಷಿತವಾದಂಥ ಪಾತ್ರ ಆ ಒಂದು ಆ ಪಾತ್ರವನ್ನು ಆಧಾರವಾಗಿ ಇಟ್ಟುಕೊಂಡು ಕುವೆಂಪು ಅವರು ಬೆರಳ್ಗೆ ಕೊರಳ್ ಅಂತ ಪುಸ್ತಕ ಬರೆದ್ರು ಸಿದ್ಧಲಿಂಗಯ್ಯ ಅವರು ಎಚ್ಚೆತ್ತ ಏಕಲವ್ಯ ಅಂತ ಹೇಳಿ ಬರೆದಿದ್ದಾರೆ ಮತ್ತು ಅವರು ಗೋಪಾಲ ಅವರು ಅದ್ರ ಬಗ್ಗೆ ಹೆಬ್ಬೆರಳು ಅನ್ನುವಂತಹ ನಾಟಕವನ್ನು ಬರೆದ್ರು ಅವೆಲ್ಲವನ್ನು ಉಳಿದವ್ರು ಇನ್ನೂ ಹಲವಾರು ಕವಿಗಳು ಕವನಗಳನ್ನು ಬರೆದಾರ ಆ ಏಕಲವ್ಯನ ಪಾತ್ರವನ್ನು ನಾನು ಯಾಕೆ ಮೆಚ್ಚಿಕೊಂಡೆ ಅಂತಂದ್ರೆ ಏಕಲವ್ಯ ಅತ್ಯಂತ ಅವನು ಶೂರ ಧೀರ ದಿಟ್ಟ ಬಾಲಕ ಕೆಳಜಾತಿಯಲ್ಲಿ ಹುಟ್ಟಿದ್ರೂ ಕೂಡ ಅವನಲ್ಲಿ ನೈಜವಾದಂಥ ಪ್ರತಿಭೆ ಇತ್ತು ಗುರು ಮುಖೇನ ಕಲೆ ಅವನು ಕೆಳಜಾತಿಯವನು ಕೆಳವರ್ಗದವ್ನು ಆಗಿದ್ದರಿಂದಾಗಿ ಅವ್ನಿಗೆ ಗುರುವಂಚಿತನಾದ ಗುರುವಿನಿಂದ ವಿದ್ಯೆಯನ್ನು ಪಡೆಯುವುದಕ್ಕೆ ಅವ್ನಿಗೆ ಸಾಧ್ಯವಾಗಲಿಲ್ಲ ಆದರೂ ಕೂಡ ಗುರುವಿನ ಮಣ್ಣಿನ ಮೂರ್ತಿಯನ್ನು ಮಾಡಿ ಸ್ವತಃ ಗುರುವೇ ಕಲಿಸ್ತಾ ಇದ್ದಾನೆ ಅಂತ ಹೇಳಿ ತಿಳ್ಕೊಂಡು ಅವ್ನು ಆ ಒಂದು ದಿನನಿತ್ಯ ಅವು ವಿದ್ಯೆಯನ್ನು ಪಡೀತಾ ಹೋಗ್ತಾ ಇದ್ದಾನೆ ಶಬ್ದವೇದಿ ವಿದ್ಯಾ ಪಾರಂಗತ ಅನ್ನುವಂಥ ಪ್ರಖ್ಯಾತಿಯನ್ನು ಪಡೆದು ಅರ್ಜುನನನ್ನೂ ಸಹಿತ ಅವನು ಮೀರಿಸುವಂಥ ವಿದ್ಯಾವಿಶಾರದನಾಗ್ತಾ ಇದ್ದಾನೆ ಅದಕ್ಕಾಗಿ ಆ ಏಕಲವ್ಯನ ಪಾತ್ರವನ್ನು ನಾನು ತುಂಬ ಮೆಚ್ಚಿಕೊಂಡಿದ್ದೇನೆ ಬೆರಳಿಗೆ ಕೊರಳ್ ಅನ್ನುವಂತಹ ಒಂದು ನಾಟಕದೊಳಗೆ ಕುವೆಂಪು ಅವರು ಭಾಳ ಸೊಗಸಾದ ರೀತಿಯಲ್ಲಿ ಅವರ ಪಾತ್ರವನ್ನು ಚಿತ್ರಿಸಿದ್ದಾರೆ ಅಲ್ಲಿ ಬೆರಳಿಗೆ ಕೊರಳ್ ಅಂತಂದ್ರೆ ಅವನು ತನ್ನ ಗುರುವಿನ ವ್ ದರ್ಶನ ವ ಆಗಾದ ತಕ್ಷಣನೇ ತನ್ನ ಹೆಬ್ಬೆರಳನ್ನೇ ಕಾಣಿಕೆ ಆಗಿ ಕೊಡ್ತಾ ಇದ್ದಾರೆ ಅಲ್ಲಿ ಅದರಲ್ಲಿಯೂ ಕೂಡ ಅನ್ಯಾಯ ಮೋಸ ವಂಚನೆ ಇರ್ತಾ ಇದೆ ಹೀಗಾಗಿ ಅಲ್ಲಿ ಅವನು ದ್ರೋಣಾಚಾರ್ಯರು ಅರ್ಜುನನ ಒಂದು ಅನ್ನದ ಹಂಗಿನಲ್ಲಿ ಇದ್ದದ್ದರಿಂದಾಗಿ ದ್ರೋಣಾಚಾರ್ಯರು ಅನಿವಾರ್ಯವಾಗಿ ಅರ್ಜುನನ ಅಪೇಕ್ಷೆಯು ಎಂಬಂತೆ ನೀನು ಗುರುದಕ್ಷಿಣೆ ಕೇಳು ಅಂತ ಹೇಳ್ತಾರೆ ಗುರ್ದಕ್ಷಿಣೆ ಕೇಳು ಅಂತ ಹೇಳಿದಾಗ ಅವ್ರು ಗುರುದಕ್ಷಿಣೆ ಕೇಳಿದಾಗ ತುಂಬ ಖುಷಿಯಾದಂಥ ಆ ಬಿಲ್ವಿದ್ಯಾ ವಿಶಾರದ ಶಬ್ದವೇದಿ ವಿದ್ಯಾವಿಶಾರದರಾದಂಥ ನಿಷಾದ ಬಾಲಕ ಬೇಡ ಬಾಲಕ ಏಕಲವ್ಯ ಗುರುವಿಗೆ ತನ್ನ ಹೆಬ್ಬೆರಳನ್ನೇ ಬಲಗೈ ಹೆಬ್ಬೆರಳನ್ನೇ ಕಾಣಿಕೆಯಾಗಿ ಅರ್ಪಿಸ್ತಾ ಇದ್ದಾನೆ ಅವಾಗ ಆ ಬೆರಳಿಗೆ ಕಾಣಿಕೆಯಾಗಿ ಅರ್ಪಿಸಿದ ನಂತರ ಆ ದ್ರೋಣಾಚಾರ್ಯರು ಮುಂದೆ ಮಹಾಭಾರತ ಯುದ್ದದೊಳಗೆ ಅವರು ತಮ್ಮ ಕೊರಳನ್ನು ಕಳೆದುಕೊಳ್ಳುವಂತಹ ಒಂದು ಘಟನೆಯನ್ನ ನಾವು ಸ್ವತಃ ಅನುಭವದಿಂದ ಆ ಒಂದು ಮಹಾಭಾರತ ಚಿತ್ರಣದ ಯುದ್ಧದಲ್ಲಿ ಕಾಣ್ತಾ ಇದ್ದೇವೆ ಅದಕ್ಕಾಗಿ ನಾವು ಯಾರಿಗೂ ಮೋಸ ಮಾಡಬಾರ್ದು ವಿದ್ಯೆ ಯಾರಪ್ಪನ ಸ್ವತ್ತೂ ಅಲ್ಲ ನಮ್ಮ ಕಲಿಯುತ ಕಲಿಯಬೇಕು ಅನ್ನುವಂಥ ಒಂದು ಸ್ವಂತ ಇಚ್ಛೆ ಇದ್ದವ್ರಿಗೆ ಆಸಕ್ತಿ ಇದ್ದಂಥವರ ಸ್ವತ್ತು ವಿದ್ಯೆ ಅನ್ನೋದಕ್ಕೆ ಅಲ್ಲಿ ಉರ್ಕೆ ಉದಾಹರಣೆಯಾಗಿ ಅಲ್ಲಿ ದ್ರೋಣಾಚಾರ್ಯರ ಪಾತ್ರ ಮತ್ತು ಏಕಲವ್ಯನ ಪಾತ್ರ ಮುಖ್ಯವಾದಂಥ ಮಾದರಿ ಆಗ್ತಾ ಇದೆ ಅದಕ್ಕೆ ನೈಜವಾದಂಥ ಒಂದು ಆಸ್ತಿ ಅಂದ್ರೆ ವಿದ್ಯೆ ವಿದ್ಯೆ ಎಲ್ಲರ ಸ್ವತ್ತು ಆಗ್ತಾ ಇದೆ ನಾವು ವಂಚಿತರಾದರೂ ಕೂಡ ಸ್ವಂತ ಪ್ರೇರಣೆಯಿಂದ ನಾವು ಆಸಕ್ತಿಯನ್ನು ವಹಿಸಿ ಮುತುವರ್ಜಿಯನ್ನು ವಹಿಸಿ ನಾವು ಏಕಲವ್ಯನ ಹಾಗೇನೇ ನಾವು ಈ ವಿದ್ಯಾ ವಂಚಿತರಾಗದೆನೇ ನಾವು ವಿಶಾರದರಾಗಬೇಕು ಅದಲ್ಲದೆ ಮೇಲುವರ್ಗದವರ ಮಾತಿಗೆ ಮರುಳಾಗಿ ನಮ್ಮನ್ನ ನಾವು ಬಲಿಪಶು ಮಾಡಿಕೊಳ್ಳಲಾರದ ಹಾಗೆ ನಾವು ಎಚ್ಚೆತ್ತುಕೊಳ್ಳಬೇಕು ಅನ್ನುದಕ್ಕೆ ಎಚ್ಚೆತ್ತ ಏಕಲವ್ಯನು ಅಂತ ಪುಸ್ತಕ ನನಗೆ ಬಹಳ ಅರಿವನ್ನು ಮೂಡಿಸ್ತಾ ಇತ್ತು ಮೋ ಅದ ತಿಳಿವಳಿಕೆಯನ್ನ ಕೊಟ್ತು ಹೀಗಾಗಿ ನಾವು ಅಂಥ ಒಂದು ಅರಿವಿನ ಕೌಶಲ್ಯವನ್ನು ಅವ ಬೆಳಸ್ಕೊಳ್ಬೇಕಾಗೈತಿ ಜಾಗೃತಿಯ ಕೌಶಲ್ಯ ವರ್ದಿಸ್ಕೊಳ್ಳೋದ ಅತಿ ಅವಶ್ಯ ಅನ್ನೋದಕ್ಕೆ ಎಲ್ಲ ಪುಸ್ತಕಗಳು ಭಾಳ ನಮ್ಗೆ ಉತ್ತಮವಾದಂಥ ಭವಿಷ್ಯತ್ತಿಗೆ ನಮ್ಗೆ ದಾರಿ ದೀಪದಂತೆ ಆಗ್ತಾ ಇದ್ದಾವೆ ಅದಕ್ಕಾಗಿ ನಮ್ಮ ಬದುಕಿನಲ್ಲಿ ನೈಜವಾದ ಪ್ರತಿಭೆ ಆಸಕ್ತಿ ಮತ್ತು ವಿದ್ಯೆಯಲ್ಲಿ ನಾವು ಹೆಚ್ಚು ಜ್ಞಾನವನ್ನು ವರ್ಧನೆ ಮಾಡಬೇಕು ಅದಕ್ಕೆ ನಮ್ಮ ಸ್ವಂತವಾದಂಥ ಒಂದು ಪ್ರಯತ್ನ ಮತ್ತು ಸತತವಾದಂಥ ಅಧ್ಯಯನ ಅದು ಭಾಳ ಮಹತ್ವದ್ದು ಅನ್ನುದಕ್ಕೆ ಏಕಲವ್ಯನ ಪಾತ್ರ ಅಂದ್ರೆ ಭಾಳ ಸೊಗಸಾಗಿ ನನ್ನ ಬದುಕಿಗೆ ಮ ದಾರಿದೀಪ ಆಗೇತಿ ಮಾದರಿ ಆಗೇತಿ ನಾವು ಹೆಂಗೆ ದಿಟ್ಟತನದಿಂದ ನಾವು ಇರಬೇಕು ಅನ್ನುದಕ್ಕೆ ಏಕಲವ್ಯ ಮಾದರಿ ಆಗ್ತಾನೆ ಯಾಕಂದ್ರೆ ಅವನು ಅಡವಿಯೊಳಗೆ ಇದ್ದು ಅಲ್ಲಿ ಇರುವಂಥ ಗಡ್ಡೆ ಗೆಣಸುಗಳನ್ನು ತಿಂದು ಬಡತನದಲ್ಲಿಯೇ ಬಳಲಿದರೂ ಕೂಡ ಅವನು ಸಕಾರಾತ್ಮಕವಾದ ಬದುಕನ್ನು ಬದುಕಿ ಮೇಲುವರ್ಗದವರಿಗಿಂತ ಹೆಚ್ಚು ಅವನು ಸಾಹಸಿ ಬಾಲಕ ಅನಿಸ್ಕೊಳ್ತಾ ಇದ್ದಾನೆ ಮತ್ತು ಸಾಧನೆಯನ್ನು ಮಾಡ್ತಾ ಇದ್ದಾನೆ ಹೀಗಾಗಿ ಇವತ್ತು ಏಕಲವ್ಯ ಮೇಲುವರ್ಗದವರಿಗೂ ಮಾದರಿಯಾಗಿದಾನೆ ಕೆಳವರ್ಗದವರಿಗೂ ಕೂಡ ಮಾದರಿಯಾಗಿದ್ದಾನೆ ಅಂಥ ಒಂದು ವ ನಮ್ಮ ಜೀವನದೊಳಗೆ ಅವನ ನಡೆನುಡಿಗಳನ್ನು ಅವನ ಜ್ಞಾನಾರ್ಜನೆಯನ್ನು ಅವನ ಸತತ ಪ್ರಯತ್ನವನ್ನು ಸತತ ಅಧ್ಯಯನವನ್ನು ಸಕಾರಾತ್ಮಕವಾದಂಥ ಧೋರಣೆಯನ್ನು ನಾವು ನಮ್ಮ ಬದುಕಿನಲ್ಲಿ ಅಳ್ವಡ್ಸಿಕೊಂಡ್ರೆ ನಮ್ಮ ಜೀವನ ಅತ್ಯಂತ ಉತ್ತಮ ಸಾಧನಾಮಯವಾದಂಥ ಜೀವನ ಆಗುದ್ರೊಳಗೆ ಎಳ್ಳಷ್ಟು ಸಂದೇಹವೇ ಇಲ್ಲ ವಂಚನೆ ಮೋಸ ಮಾಡುವುದರಿಂದ ಅದು ನಮಗೆ ತಿರುಗುಬಾಣ ಆಗ್ತಾ ಇದೆ ಅನ್ನುದಕ್ಕೆ ದ್ರೋಣಾಚಾರ್ಯರ ಒಂದು ದ ಕೊರಳು ಅದಕ್ಕೆ ಬಲಿಪಶು ಆಯಿತು ಯಾಕಂದ್ರೆ ಏಕಲವ್ಯನ ಹೆಬ್ಬೆರಳನ್ನು ಅವರು ಗುರುಕಾಣಿಕೆಯಾಗಿ ವಂಚನೆಯಿಂದ ಮೋಸದಿಂದ ಪಡೆದಿದ್ರು ಅದಕ್ಕೆ ತಕ್ಕ ಹಾಗೆ ಅವನು ಅಶ್ವತ್ಥಾಮ ಹತಃ ಅನ್ನುವಂಥ ಒಂದು ಘೋಷಣೆಯನ್ನ ಕೇಳಿ ಬಿಲ್ಲು ಬಾಣವನ್ನು ತ್ಯಜಿಸಿ ನಿಂತಾಗ ಆಗ ಅಲ್ಲಿ ಅವರು ತಮ್ಮ ಕೊರಳನ್ನೇ ಕಳೆದ್ಕೊಳ್ತಾ ಇದ್ದಾರೆ ಅದಕ್ಕಾಗಿ ಮಾಡಿದ್ದುಣ್ಣೋ ಮಹಾರಾಯ ಅನ್ನುವಂಥ ಗಾದೆ ಮಾತಿನ ಹಾಗೆ ಅವರು ನಾವು ಮತ್ತೊಬ್ಬರಿಗೆ ವಂಚನೆ ಮಾಡಿದ್ರೆ ಮೋಸ ಮಾಡಿದ್ರೆ ನಾವು ಅದಕ್ಕೆ ಬಲಿಪಶು ಆಗೋದು ಶತಸ್ಸಿದ್ಧ ಅನ್ನುದಕ್ಕೆ ದ್ರೋಣಾಚಾರ್ಯರ ಪಾತ್ರ ನಿದರ್ಶನ ಆಗ್ತಾ ಇದೆ ಹೀಗಾಗಿ ಏಕಲವ್ಯ ಇವತ್ತು ಹಿಂದಿನ ಕಾಲದವರಿಗೂ ಮಾದರಿ ಇವತ್ತಿನ ಕಾಲದವರಿಗೂ ಮಾದರಿ ಮುಂದಿನ ಜನಾಂಗಕ್ಕೂ ಕೂಡ ಮುಂದಿನ ಪೀಳಿಗೆಗೂ ಕೂಡ ಮಾದರಿ ಆಗ್ತಾ ಇದ್ದಾರೆ ನಾವು ವಿದ್ಯೆಯನ್ನು ಗಳಿಸುವಾಗ ಆಲಸಿ ಆದ್ರೆ ವಿನಾಶ ತಪ್ಪಿದ್ದಲ್ಲ ಅನ್ನುದಕ್ಕೆ ಅಲ್ಲಿ ಅರ್ಜುನನೂ ಕೂಡ ನಮ್ಗೆ ಇಲ್ಲಿ ನಿದರ್ಶನ ಆಗಿ ಸಿಗ್ತಾನೆ ಅದಕ್ಕಾಗಿ ನಾವು ಇಲ್ಲಿ ವಿದ್ಯೆ ಕಳ್ಳರರು ಕದಿಯುವಂಥದ್ದಲ್ಲ ಮತ್ತು ಅದರಲ್ಲಿ ಆಸ್ತಿ ಪಾಲು ಬೇಡುವಂಥದ್ದಲ್ಲ ಅದು ನಾವು ಸ್ವಂತ ಸಂಪಾದನೆ ಮಾಡಿದಂಥ ಅಮೂಲ್ಯವಾದಂಥ ಸ್ವತ್ತು ಆಸ್ತಿ ಆಗ್ತಾ ಇದೆ ಅದಕ್ಕಾಗಿ ನಾವು ಮಕ್ಕಳನ್ನು ಮಕ್ಕಳಿಗಾಗಿ ಆಸ್ತಿ ಮಾಡಲಾರ್ದನ ಮಕ್ಕಳನ್ನೇ ಆಸ್ತಿ ಮಾಡಬೇಕು ಅಂದರೆ ವಿದ್ಯೆಯಂಥ ಒಂದು ಅಮೂಲ್ಯವಾದ ಸಂಪತ್ತನ್ನು ನಾವು ಮಕ್ಕಳಿಗೆ ಇವತ್ತಿನ ಯುವ ಪೀಳಿಗೆಗೆ ವಿದ್ಯಾರ್ಥಿಗಳಿಗೆ ಅವರಿಗೆ ನಾವು ಧಾರೆ ಎರೆದರ ಅದು ನಮ್ಮ ನಮ್ಮ ಬೆಳ್ವಣಿಗೆಯೂ ಆಗ್ತಾ ಇದೆ ನಮ್ಮ ಕೌಶಲ್ಯಾಭಿವೃದ್ದಿಯೂ ಆಗ್ತಾ ಇದೆ ಯುವ ಪೀಳಿಗೆಗೂ ಕೂಡ ಅವರ ಭವಿಷ್ಯತ್ತಿಗೆ ದಾರಿ ದೀಪವಾಗ್ತಾ ಇದೆ ಮಾರ್ಗದರ್ಶನವು ಆಗುದಕ್ಕೆ ಸಾಧ್ಯತೆ ಇದೆ ಇವತ್ತು ಸಾಕಷ್ಟು ಜನರು ಮೋಸ ಮಾಡ್ತಾ ಇದ್ದಾರೆ ವಂಚನೆ ಮಾಡ್ತಾ ಇದ್ದಾರೆ ಲಂಚ ಸುರಿತಾ ಇದ್ದಾರೆ ಭ್ರಷ್ಟಾಚಾರದಿಂದಾಗಿ ವಿದ್ಯೆಯನ್ನು ಗಳಿಸ್ತಾ ಇದ್ದಾರೆ ಆದ್ರೆ ಅವರಲ್ಲಿ ನೈಜವಾದಂಥ ಜ್ಞಾನ ವಂಚಿತರಾಗುವುದಕ್ಕೆ ಸಾಕಷ್ಟು ಉದಾಹರಣೆಗಳನ್ನ ನಾವು ಇವತ್ತಿನ ಜ್ವಲಂತ ಸಮಾಜದೊಳಗೆ ಚಿತ್ರಣದೊಳಗೆ ದಿನನಿತ್ಯ ಸಮೂಹ ಮಾಧ್ಯಮದೊಳಗೆ ಕಾಣುದು ಕಾಣ್ತಾ ಇದ್ದೀವಿ ಅದಕ್ಕಾಗಿ ವಿದ್ಯೆಯಂಥ ಸಂಪತ್ತನ್ನು ನಾವು ಅಮೂಲ್ಯವಾದ ಸಂಪತ್ತನ್ನು ನಾವು ಪ್ರತ್ಯೊಬ್ಬರಿಗೂ ಧಾರೆ ಎರೆಯೋಣ ಸಾಕಷ್ಟು ಇವತ್ತು ಸಮಾಜದೊಳಗೆ ಅನಾಥ ಮಕ್ಕಳು ಅನಾಥಾಲಯ ಆಶ್ರಮ ಇಲ್ಲದೆನೇ ಬೀದಿಯಲ್ಲಿ ಅಲೆದಾಡುದನ್ನ ನೋಡ್ತೀವಿ ಅಂಥ ಮಕ್ಕಳನ್ನು ನಾವು ಇವತ್ತು ಅನಾಥಾಶ್ರಮಕ್ಕ ಸೇರಿಸಿ ಇಲ್ಲ ದತ್ತು ಅನ್ನು ಪಡೆದು ಅಂತ ಮಕ್ಕಳಿಗೆ ನಾವು ಏಕಲವ್ಯನ ಹಾಗೆ ನಾವು ಅವ್ರಿಗೆ ಒಂದು ತಿಳಿವಳಿಕೆಯನ್ನ ವಿದ್ಯೆಯನ್ನು ಹೇಗೆ ಗಳಿಸ್ಬೇಕು ಅನ್ನುದಕ್ಕೆ ಸತತ ಅಧ್ಯಯನ ಹೇಗೆ ಮಾಡಬೇಕು ಜ್ಞಾನಾರ್ಜನೆ ಹೆಂಗೆ ಸಂಪಾದಿಸಬೇಕು ಅನ್ನುದಕ್ಕೆ ಏಕಲವ್ಯನ ಪಾತ್ರವನ್ನು ನಾವು ಇಲ್ಲಿ ಮಾದರಿಯಾಗಿ ತಿಳಿಸ್ತಾ ನಾವು ಅರ್ಜುನನ ಪಾತ್ರವನ್ನು ಮತ್ತು ಏಕಲವ್ಯನ ಪಾತ್ರವನ್ನು ಎರಡನ್ನೂ ಸಮೀಕರಿಸಿ ತೌಲನಿಕ ಅಧ್ಯಯನ ಮಾಡಿ ಅವ್ರಿಗೆ ನೈಜ ಚಿತ್ರಣವನ್ನು ತಿಳಿಸಿ ಅರ್ಜುನನ ಹಾಗೆ ಅಹಂಕಾರಿ ದುರಹಂಕಾರಿ ಆಗಲಾರ್ದೆನ ಏಕಲವ್ಯನ ಹಾಗೆ ಅವನು ನಾನು ಮುಂದಿನ ಪೀಳಿಗೆ ನೈಜವಾದಂಥ ಜ್ಞಾನಾರ್ಜನೆಯಲ್ಲಿ ಆಸಕ್ತಿ ಉಳ್ಳವರಾಗಿ ಸಕಾರಾತ್ಮಕ ಬದುಕನ್ನ ರೂಪಿಸಿಕೊಂಡು ನಮ್ಮ ಒಂದು ಕೌಶಲ್ಯಾಭಿವೃದ್ಧಿ ಮಾಡಿಕೊಂಡು ಬದಕಿನೊಳಗೆ ಭವಿಷ್ಯತ್ತಿನೊಳಗೆ ಅವರು ದಿಟ್ಟವಾದ ನೇರ ನರೆಡಿವ ನಡೆ ಉಳ್ಳವರಾಗಿ ಅಮೂಲ್ಯ ದೇಶದ ಆಸ್ತಿಯಾಗಿ ಹ್ಯಾಗೆ ಬೆಳಿಬೇಕು ಅನ್ನುದಕ್ಕೆ ಏಕಲವ್ಯನ ಪಾತ್ರವನ್ನು ನಾವಿಲ್ಲಿ ಮಾದರಿಯಾಗಿ ತಿಳಿಸೋಣಂತೆ ಅರಿವನ್ನು ಮೂಡಿಸೋಣ ಜಾಗೃತರನ್ನಾಗಿಸೋಣ ಮಕ್ಕಳನ್ನು ಮೋಸದಿಂದ ಅವರನ್ನ ವಂಚಿತರಾಗುದಕ್ಕೆ ಬಿಡಲಾರ್ದೆನ ಅವರಾಗಿ ಎಚ್ಚರವನ್ನು ಕೊಡೋಣ ಎಲ್ಲರಿಗೂ ಶರಣು ಶರಣಾರ್ಥಿಗಳು ನಮಸ್ಕಾರಗಳು ಇಂಥ ವಿದ್ಯೆ ನಮ್ಮ ಸ್ವತ್ತು ಅನ್ನುವಂಥ ಒಂದು ಸಂದೇಶವನ್ನು ನಾವು ಸಾರಿ ಸಾರಿ ಹೇಳೋಣ ಬಿತ್ತಿ ಬೆಳೆಯೋಣ ಧನ್ಯವಾದಗಳು ಅವಕಾಶಕ್ಕಾಗಿ